ಕನ್ನಡ ಭಾಷೆ ಕನ್ನಡ ಭಾಷೆಯ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅದು ಮುಗಿಲಿಕ್ಕಿಲ್ಲ ಇಂತಹ ಪುಣ್ಯ ಭಾರತದಲ್ಲಿ ಹುಟ್ಟಿದ ನಾವೆಲ್ಲರು ಧನ್ಯರು ಹೌದು ಆದರೆ ಇಂತಹ ಗಂಧದ ಮಣ್ಣಿನಂಥ ಕರ್ನಾಟಕದಲ್ಲಿ ಹುಟ್ಟಿದ ಎಲ್ಲಾ ಕನ್ನಡಿಗರು ಕೂಡ ಧನ್ಯರು ಕನ್ನಡ ಭಾಷೆ ಅದೊಂದು ತುಂಬ ವಿಭಿನ್ನವಾದ ಭಾಷೆ ನಾವೆಲ್ಲರು ಮಾತಾಡುವ ಕನ್ನಡ ಉಂಟಲ್ಲ ಅದು ಬೇರೆ ಯಾವ ರಾಜ್ಯಗಳಲ್ಲು ಸಿಗಲಿಕ್ಕಿಲ್ಲ ಕರ್ನಾಟಕದಲ್ಲಿ ಕನ್ನಡದ ಭಾಷೆ ಮಾತನಾಡುವ ಪರಿ ಅದು ಬೇರೆ ಬೇರೆ ಆಗಿರ್ಬೋದು ಅಂದರೆ ಮಂಗಳೂರಿನಲ್ಲಿ ಒಂದು ರೀತಿಯ ಕನ್ನಡ ಉತ್ತರ ಕರ್ನಾಟಕದಲ್ಲಿ ಅದೊಂದು ಬೇರೆಯ ರೀತಿಯ ಕನ್ನಡ ಬೆಂಗಳೂರಿನಲ್ಲಿ ಬೇರೆ ರೀತಿಯ ಕನ್ನಡ ಇನ್ನು ಕುಂದಾಪುರದಲ್ಲಿ ಹೊಯ್ಕ ಬರ್ಕ ಎನ್ನುವ ಕನ್ನಡ ಆದರೆ ಕನ್ನಡಗಳು ಬೇರೆ ಬೇರೆ ಆದರೆ ಮಾತನಾಡುವ ಪರಿ ಒಂದೆ ಅದೇ ಹೇಳ್ತಾರಲ್ಲ ಕನ್ನಡಿಗರಿಗೆ ಕಾವೇರಿ ನದಿ ಹೇಗೆಯೋ ಹಾಗೆ ಕನ್ನಡ ಕೂಡ ಕನ್ನಡದಲ್ಲಿ ಮಾತನಾಡುವಾಗ ಅದೊಂದು ಆಗುವ ಶೈಲಿಯೆ ಬೇರೆ ಕನ್ನಡ ನಾಡಿನ ಸಂಸ್ಕೃತಿ ನಾವು ಮಾತನಾಡುವ ಕನ್ನಡ ಭಾಷೆಯಲ್ಲಿ ಎದ್ದು ಕಾಣ್ತದೆ ಇನ್ನು ನಮ್ಮದು ಹೆಸರು ಈಗ ಕನ್ನಡಿಗರದ್ದು ಹೆಸರು ಕೇಳಿದರೆ ಗೊತ್ತಾಗ್ತದೆ ನಾವು ಕನ್ನಡದವ್ರು ಅಂತ ಅಂದರೆ ಕನ್ನಡದವರ ಹೆಸರು ಒಂದು ಎಲ್ಲ ಕನ್ನಡಿಗರದ್ದು ಹೆಸರು ನೋಡಿ ಎಲ್ಲವು ಕೂಡ ಅರ್ಥ ಗರ್ಭಿತವಾಗಿರ್ತದೆ ಇನ್ನು ಕನ್ನಡ ನಾಡಿನಲ್ಲಿ ಕನ್ನಡ ನಾಡು ಅದೇ ಒಂದು ವಿಚಿ ವಿಭಿನ್ನವಾದ ಒಂದು ಶೈಲಿಯನ್ನು ಹೊಂದಿದೆ ಈಗ ಮೈಸೂರಿನಲ್ಲಿ ಮೈಸೂರು ದಸರಾ ಬೆಂಗಳೂರಿನಲ್ಲಿ ನಡೆಯುವ ಉತ್ಸವ ಉಡುಪಿಯಲ್ಲಿ ನಡೆಯುವ ಹುಲಿ ವೇಷ ಯಕ್ಷಗಾನ ಮಂಗಳೂರಿನಲ್ಲಿ ನಡೆಯುವ ನಾಟಕ ಯಕ್ಷಗಾನ ಇನ್ನು ಉತ್ತರ ಕರ್ನಾಟಕದಲ್ಲಿ ನಡೆಯುವ ಡೊಳ್ಳು ಕುಣಿತ ಕನ್ನಡ ನಾಡಿಗೆ ಬೇರೆ ಯಾವ ರಾಜ್ಯ ಕೂಡ ಸರಿಸಾಟಿಯಿಲ್ಲ ಎನ್ನುವುದು ನನ್ನ ವಾದ ಇನ್ನು ಕನ್ನಡ ಭಾಷೆಯ ಸಂಸ್ಕೃತಿ ಅದು ಜನ ಪ್ರಸಿದ್ಧ ಬೇರೆ ರಾಜ್ಯಗಳಲ್ಲು ಕೂಡ ಜನಮನೀಯವಾಗಿ ಹೆಸರು ತಂದ ಭಾಷೆ ನಮ್ಮದು ಇನ್ನು ನೀವು ಯಾವುದೇ ಒಂದು ವಿದೇಶಕ್ಕೆ ಹೋಗಿ ಅಲ್ಲದೆ ಯಾವುದೇ ಒಂದು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಕೂಡ ಕನ್ನಡ ಭಾಷೆ ಮಾತನಾಡುವ ಜನರು ಇದ್ದೇ ಇರ್ತಾರೆ ನಾನು ಇಲ್ಲಿ ತನಕ ಎಲ್ಲಿ ತ ಎಲ್ಲಿ ಇಲ್ಲಿಗೆ ಪ್ರವಾಸ ಮಾಡಿದ್ದೇನೋ ಅಲ್ಲಿ ನನಗೆ ಕನ್ನಡ ಮಾತನಾಡುವವರು ಸಿಕ್ಕಿಯೆ ಸಿಕ್ಕಿದ್ದಾರೆ ಮತ್ತು ಕನ್ನಡ ಭಾಷೆ ನನ್ನ ಸಂಸ್ಕೃತಿಗೆ ತುಂಬ ಅವಶ್ಯಕತೆ ಅವಶ್ಯಕವಾಗಿದೆ ಅಂದರೆ ಕನ್ನಡ ಇಲ್ಲದಿದ್ರೆ ಬಹುಶಃ ನಾನು ಇಲ್ಲ ಅಂತ ಅನಿಸ್ತೇನೆ ಯಾಕಂದರೆ ಕನ್ನಡ ಮಾತನಾಡೋದ್ರಿಂದ ನನ್ನದು ಜ್ಞಾನ ಶಕ್ತಿ ಕೂಡ ತುಂಬ ಉತ್ತೇಜನವಾಗುತ್ತದೆ ಅದಲ್ಲದೆ ಕನ್ನಡ ಭಾಷೆಯು ನಮ್ಮ ಸಂಸ್ಕೃತಿಯನ್ನು ಇನ್ನೂ ಉತ್ತೇಜನಕ್ಕೆ ಕಳೆದು ಹೋಗುವ ಕಾ ಕೊಂಡೊಯ್ಯುತ್ತದೆ ಈಗೆಲ್ಲರು ಹೇಳ್ತಾರೆ ಆದರೆ ಹೊರ ದೇಶದಿಂದ ಅವರು ಬಂದವರು ಕನ್ನಡ ಮಾತಾಡ್ತಾರೆ ಆದರೆ ನಮ್ಮ ರಾಜ್ಯದಲ್ಲಿ ಇರುವ ಕೆಲ ಎಡ ಪಂಥೀಯರು ಕನ್ನಡವನ್ನು ಕನ್ನಡ ಅಂತ ಹೇಳಿ ನಗಾಡ್ತಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ಕನ್ನಡ ಅಂದರೆ ಎಂತ ಕನ್ನಡದ ಸ್ವಾರಸ್ಯ ಎಂಥದ್ದೂ ಅಂತ ಈಗ ಎಲ್ಲರೂ ಕೂಡ ಆಂಗ್ಲದ ಆಚೆ ಮುಖ ಮಾಡ್ತಿದ್ರೂ ಕೂಡ ಆದರೆ ಈಗ ಒಂದು ಕೆಲವು ಕವಿಗಳಿಂದಾಗಿ ಕೆಲವೊಂದು ಮಹನೀಯರಿಂದಾಗಿ ಕನ್ನಡದ ಛಾಪು ಹಾಗೇ ಉಳಿದಿದೆ ಅದಲ್ಲದೆ ಕನ್ನಡ ಮಾತಾಡುವಾಗ ನಾವು ನಾವಾಗಿರ್ತೇವೆ ಯಾವುದೇ ಒಂದು ಆಂಗ್ಲ ಭಾಷೆ ಮಾತಾಡುವಾಗ ನಮಗೆ ಏನೋ ಒಂದು ಯಾವುದೇ ಒಂದು ರೀತಿಯ ಸರಿಯಾಗೋದಿಲ್ಲ ಆದರೆ ಕನ್ನಡ ಮಾತಾಡುವಾಗ ನಾವು ನಾವಾಗಿರ್ತೇವೆ ಯಾಕಂದರೆ ಕನ್ನಡ ನಮ್ಮ ಭಾಷೆ ನಮ್ಮ ಕನ್ನಡ ನನ್ನ ಗುರುತು ನನಗೆ ಯಾವಾಗಲು ಕೂಡ ಕನ್ನಡ ಮಾತಾಡ್ವಾಗ ನನಗೆ ಅನ್ಸೋದು ಕನ್ನಡ ನನ್ನ ಭಾಷೆ ಕನ್ನಡ ನನ್ನ ಗುರುತು ಕನ್ನಡ ಮಾತಾಡ್ವಾಗ ನಾನು ನಾನಾಗಿರ್ತೇನೆ ಯಾಕಂದರೆ ಒಬ್ಬರೊಟ್ಟಿಗೆ ಮಾತಾಡ್ವಾಗ ಕನ್ನಡದಲ್ಲಿ ಮಾತಾಡ್ವಾಗ ನಾವು ತುಂಬ ನಾವು ತುಂಬ ಫ್ರೀಯಾಗಿ ಮಾತಾಡ್ಬೋದು ಯಾಕಂದರೆ ಅವರೂ ಕನ್ನಡಿಗರು ನಾವು ಕನ್ನಡಿಗರು ಹಾಗಾಗಿ ಕನ್ನಡವನ್ನು ಕನ್ನಡ ಯಾವುದಕ್ಕು ಎದುರಿಲ್ಲ ಯಾಕಂದರೆ ನವೆಂಬರ್ ಒಂದರಂದು ನಮಗೆ ಕರ್ನಾಟಕ ರಾಜ್ಯೋತ್ಸವ ಹೇಗೆ ಸಿಕ್ಕಿದೆಯೊ ಅವತ್ತು ಮಾತ್ರ ನಾವು ಕನ್ನಡ ರಾಜ್ಯೋತ್ಸವನ್ನು ಆಚಿ ಆಚರಿಸಬಾರ್ದು ಎಲ್ಲಾ ದಿನವು ನಾವು ಕರ್ನಾಟಕ ರಾಜ್ಯೋತ್ಸವನ್ನು ಆಚರಿಸಬೇಕು ಹಾಗಾಗಿ ಕನ್ನಡ ನನ್ನ ಗುರುತಿನ ಮೇಲೆ ತುಂಬ ಪ್ರಭಾವ ಬೀರಿದೆ